ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಕರೀತಾರೆ ಆದರೆ ನಮ್ಮ ರೈತರು ಅವರು ಬೆಳೆ ಬೆಳಿಬೇಕಾರೆ ಅವ್ರಿಗೆಷ್ಟು ಕಷ್ಟ ಅನುಬೌಸ್ತಾರೆ ಅಂತ ಜನಗಳಿಗೆ ತಿಳ್ದಿರೋಲ್ಲ ಏಕೆಂದ್ರೆ ನಾವುಗಳು ಸಿಟಿಗಳಲ್ಲಿ ಆರಾಮಾಗಿ ಕೆಲಸಕ್ಕೋಗ್ತಾ ದುಡನ್ನ ದುಡಿತೀವಿ ಆದ್ರೆ ನಾವು ತಿಂತೀವಲ್ಲ ಅನ್ನ ಅದಕ್ಕೆ ರೈತ್ರುಗಳು ಎಷ್ಟು ಕಷ್ಟಪಡ್ತಾರೆ ಎಷ್ಟು ಬೆವ್ರು ಸುರಿಸಿದಾರೆ ಅಂತ ನಮಗೆ ತಿಳಿಕೊಳ್ಬೇಕು ಏಕೆಂದ್ರೆ ಅದು ಇವಾಗ ನಮ್ಮ ರೈತರು ಅವರು ನಮ್ಮ ದೇಶದ ಬ್ಯಾಕ್ ಬೋನ್ ಅಂತೆಯೇ ಕರೀತಾರೆ ಆದರೆ ಅವರು ಬೆಳೆಯೋ ಬೆಳೆಗೆ ಬೆಲೆ ಸಿಗಬೇಕು ಏಕೆಂದ್ರೆ ಇವಾಗ ರೈತರುಗುಳಿಗೆ ಎಷ್ಟು ಕಷ್ಟ ಅನ್ಬೌಸ್ತಾರೆ ಅಂದರೆ ಇವಾಗ ಅವ್ರು ಯಾವ್ದಾರ ರೀತಿ ಬೆಳೆ ಬೆಳೀಬೇಕಾರೆ ಅವ್ರಿಗೆ ಮಳೇನೆ ನಂಬಿಕೊಂಡಿರ್ತಾರೆ ಏಕೆಂದ್ರೆ ನೀರು ಯಾವಾಗಲು ಅವ್ರಿಗೆ ಸಿಗೋದಿಲ್ಲ ಯಾಕೆಂದ್ರೆ ಒಬ್ಬ ರೈತರಿಗೆ ಬೋರ್ ವಾಟ್ರು ಅವ್ರಿಗೆ ಅವಕ ಅವ್ರಿಗೆ ಸಿಗುತ್ತೆ ಇನ್ನೊಬ್ರಿಗೆ ಸಿ ಬೋರ್ ವಾಟ್ರು ಇರೋದಿಲ್ಲ ಅಂಥ ರೈತರುಗಳೆಲ್ಲ ಮಳೆಗಳ್ನೆ ನಂಬಿಕೊಂಡಿರ್ತಾರೆ ಇವಾಗ ಮಳೆ ಜಾಸ್ತಿ ಬಂದ್ರೂ ಬೆಳೆ ಹಾಳಾಗುತ್ತೆ ಮಳೆ ಕಡಿಮೆ ಬಂದ್ರೂ ಅವ್ರಿಗೆ ಬೆಳೆ ಬೆಳಿಯೋಕ್ಕಾಗೋಲ್ಲ ಈ ರೀತಿ ತೊಂದರೆ ಅನ್ಬೌಸ್ತಾರೆ ರೈತರುಗಳು ಈ ಪ್ರದ ಒಂದು ವರ್ಷ ಮಳೆ ಜೋರಾಗಿ ಬಂದು ಅವ್ರು ಬೆಳೆದಿರೋ ಬೆಳೆಗಳೆಲ್ಲ ಕೊಚ್ಚೋಗ್ತವೆ ಇಲ್ಲಾಂದ್ರೆ ಈ ಒಂದು ಮಳೆ ಬರದೆಯೇ ಬರ ಬಂದು ಅವ್ರು ಬೆಳೆದಿರೋ ಬೆಳೆಗಳೆಲ್ಲ ಒಣಗೋಗ್ತವೆ ಅಂತೆಯೇ ಹೇಳ್ಬೋದು ಈ ರೀತಿ ರೈತರುಗಳು ಕಷ್ಟಪಡ್ತಿರ್ಬೇಕಾರೆ ಎಲ್ಲೋ ಒಂದು ಸರಿ ಅವಾಗೋ ಇವಾಗೋ ಕರೆಕ್ಟಾಗಿ ಮಳೆ ಆಗುತ್ತೆ ಆವಾಗ ಅವ್ರು ಬೆಳೆದಿರೋ ಬೆಳೆಗೆ ಬೆಲೆಯಾರ ಸಿಗುತ್ತೆ ಅಂದರೆ ಅದು ಕೂಡ ಸಿಗೋಲ್ಲ ಏಕೆಂದ್ರೆ ಆ ಅವ್ರು ಬೆಳೆದಿರೋ ಬೆಳೇನ ಅವ್ರು ತಂದು ಮಾರ್ಕೆಟಲ್ಲಿ ಮಾರಾಟ ಮಾಡಬೇಕು ಅದು ಅವರು ಡೈರೆಕ್ಟಾಗಿ ಮಾಡೋಕ್ಕಾಗೋಲ್ಲ ಯಾವ್ದಾರು ಬ್ರೋಕರ್ ಬ್ರೋಕರ್ ರೀತಿಯಿಂದ ಬಂದು ಅವರು ಮಾರ್ಕೆಟಲ್ಲಿ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡೋಗ್ತಾರೆ ಅವ್ರ ಬೆಳೆನ ಆ ಆ ಬೆಳೆನ ಅವರು ಜನಗಳಿಗೆ ತಲುಪ್ಸೊಕ್ಕೆ ಬ್ರೋಕರ್ಗಳು ಎಲ್ಪ್ ಮಾಡ್ತಾರೆ ಆದರೆ ಎಲ್ಲ ಬ್ರೋಕರ್ಗಳು ಕರೆಕ್ಟಾಗಿ ರೈತ್ರುಗಳಿಗೆ ದುಡ್ಡು ಕೊಡೊಲ್ಲ ಏಕೆಂದ್ರೆ ಇವಾಗ ರೈತರು ಒಂದು ಕ್ಯಾರೆಟು ಉದಾಹರಣೆಗೆ ಕ್ಯಾರೆಟೋ ಹುರ್ಳಿಕಾಯಿನೋ ಬೆಳೆದಿರ್ತಾರೆ ಅದನ್ನ ರೈತ್ರುಗಳಿಗೆ ಹತ್ತು ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾರೆ ಕೆಜಿಗೆ ಆ ಬ್ರೋಕರ್ಗಳು ಅದನ್ನು ತಂದು ಮಾರ್ಕೆಟಲ್ಲಿ ಅದನ್ನು ನಲ್ವತ್ತು ರೂಪಾಯಿಗೆ ಜನ್ಗಳಿಗೆ ತರಕಾರಿನ ಮಾರಾಟ ಮಾಡ್ತಾರೆ ಈ ರೀತಿ ಲಾಭ ಪಡ್ಕೊಳ್ತಾರೆ ಬ್ರೋಕರ್ಗಳು ಬ್ರೋಕರಿಗೆ ಮೂವತ್ತು ರೂಪಾಯಿ ಲಾಭ ಬೆಳೆದ ರೈತರಿಗೆ ಕಷ್ಟಪಟ್ಟು ಗೊಬ್ರ ಹಾಕಿ ನೀರಾಕಿ ಬೆಳೆದ ರೈತರಿಗೆ ಹತ್ತು ರೂಪಾಯಿ ಸಿಗುತ್ತೆ ಇದು ರೈತರಿಗೆ ಆಗ್ತಿರೋ ಮೋಸ ಅಂತೆಯೇ ಹೇಳ್ಬೋದು ಆದ್ರಿಂದ ಈ ರೈತ್ರಿಗೆ ಆರ್ಥಿಕ ಇವಾಗಲು ಅವ್ರಿಗೆ ತೊಂದರೆ ಆಗ್ತಿದೆ ಹವಾಮಾನ ಮೂಲಕವು ಅವ್ನಿಗೆ ತು ರೈತ್ರಿಗೆ ತುಂಬನೇ ತೊಂದರೆ ಆಗ್ತಿದೆ ಅಂತೆಯೇ ಹೇಳ್ಬೋದು ಆದಷ್ಟು ಸರ್ಕಾರದವರು ಈ ಇಂಥ ರೈತ್ರುಗಳಿಗೆ ತುಂಬನೇ ಸಹಾಯ ಮಾಡಬೇಕು ನೆರವು ಕೊಟ್ಟು ಆರ್ಥಿಕ ನೆರವು ಕೊಟ್ಟು ಅಂತೆಯೇ ಹೇಳೊಕ್ಕೆ ಇಷ್ಟಪಡ್ತೀನಿ ಮತ್ತು ರೈತ್ರಿಗೆ ಅವ್ರಿಗೆ ಅವ್ರು ಬೆಳ್ದಿರೋವಂಥ ಬೆಳೆನ ಮಾರ್ಕೆಟಲ್ಲಿ ಸ್ವತಂತ್ರವಾಗಿ ಅವರು ಮಾರಾಟ ಮಾಡಲು ಜನಗಳಿಗೆ ರೈ ಅವಕಾಶ ಮಾಡ್ಕೊಡ್ಬೇಕು ಸರ್ಕಾರದವರು ಆವಾಗ ರೈತ್ರಿಗೂ ತುಂಬ ಒಳ್ಳೇದು ಯಾಕೆಂದ್ರೆ ಅವ್ರು ಬೆಳೆದಿರೋ ಬೆಳೆಗೆ ಅವರು ಒಂದು ಆರ್ಥಿಕದ ಬೆಂಬಲ ಸಿಗುತ್ತೆ ಮತ್ತು ನಮ್ಮಂಥ ಜನ ಸಾಮಾನ್ಯ ಜನತೆಗಳಿಗೂ ಒಂದು ತುಂಬಾನೇ ಸಹಾಯ ಆಗುತ್ತೆ ಅಂತೆಯೇ ಹೇಳೋಕ್ಕೆ ಬರ್ತೀನಿ ಇಷ್ಟಪಡ್ತೀನಿ ಯಾಕೆಂದ್ರೆ ಇವಾಗ ನಮಗೂ ಕಡಿಮೆ ದರ್ದಲ್ಲಿ ಸಿಗುತ್ತೆ ರೈತ್ರಿಗೂ ಒಂದು ಲಾಭ ಈ ರೀತಿ ಮಾಡ್ದಾಗ ಸಮಾಜಕ್ಕು ಒಳ್ಳೇದು ರೈತ್ರಿಗೂ ಒಳ್ಳೇದು ಮಧ್ಯದಲ್ಲಿ ಬ್ರೋಕರ್ಗಳಿಗೆ ದುಡ್ಡು ಮಾಡ್ಕೊಳ್ಳೊ ಅವಕಾಶ ಇರೋದಿಲ್ಲ ಮತ್ತೆ ರೈತ್ರುಗಳಿಗೆ ತಂತ್ರಜ್ಞಾನದ ನೆರವು ಕೊ ಮಾಡ್ಕೊಡ್ಬೇಕು ಸರ್ಕಾರದವರು ರೈತ್ರುಗಳಿಗೆ ಹೇಳ್ಕೊಡ್ಬೇಡಬೇಕು ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವಾಗ ಮುಂಚೆ ಎಲ್ಲ ರೈತರುಗಳು ಪೈಪಾಕ್ಕೊಂಡಿ ತುಂಬನೇ ಕಷ್ಟಪಡ್ತಿದ್ರು ನೀರಾಯ್ಸೊಕ್ಕೆ ಇವಾಗೆಲ್ಲ ಡ್ರಿಪ್ ಇರಿಗೇಷನ್ನು ಮತ್ತು ಆಟೋಮೆಟಿಕ್ ಡ್ರಿಪ್ಪು ನೀರಿಗೆ ಮೋಟ್ರ್ ಆನ್ ಆ್ಯಂಡ್ ಆಫು ಈ ರೀತಿಗಳೆಲ್ಲ ಸೌಲಭ್ಯಗಳು ಬಂದಿರೋದ್ರಿಂದ ಅದನ್ನ ಪ್ರತಿ ಹಳ್ಳಿ ಹಳ್ಳಿಲು ಗೌರ್ಮೆಂಟು ಪ್ರಮೋಷನ್ ಮಾಡಬೇಕು ಈ ರೀತಿ ಯೂಸ್ ಮಾಡಿ ನಿಮಗೆ ಇವಾಗ ತುಂಬ ಶ್ರಮ ಪಡೋ ಅವಶ್ಯಕತೆ ಇಲ್ಲ ಅಂತ ರೈ ಜನಗಳಿಗೆ ಹೇಳ್ಕೊಡಬೇಕು ಮತ್ತು ಆದಷ್ಟು ತರಬೇತಿ ಕೊಡಬೇಕು ಇವಾಗ ಸ್ವಲ್ಪ ಸಣ್ಣ ರೈತ್ರುಗಳಿಗೆ ತಿಳ್ದಿರೋಲ್ಲ ಯಾವ ರೀತಿ ಬೆಳೆ ನಾ ನಾವು ಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡಬೇಕು ಯಾವ ರೀತಿ ಗೊಬ್ರ ಹಾಕ್ಬೇಕು ಮತ್ತೆ ಯಾವ ರೀತಿ ಅದನ್ನು ತಂತ್ರಜ್ಞಾನದ ಮೂಲಕ ನೀವು ಯೂಸ್ ಮಾಡ್ಕೊಂಡು ಬೆಳೆಗಳನ್ನ ಬೆಳಿಬೋದು ಅಂತ ಈ ರೀತಿಯೆಲ್ಲ ನೀವು ಸಪೋರ್ಟ್ ಕೊಟ್ಟಾಗ ರೈತ್ರುಗಳಿಗೆ ಅವ್ರಿಗೂ ಕೂಡ ಒಂದು ಹುಮ್ಮಸ್ಸು ಬರುತ್ತೆ ಅವ್ರಿಗೂ ಕೂಡ ಒಂದು ಸಂತೋಷ ಬರುತ್ತೆ ನಮ್ಮ ಸರ್ಕಾರದವ್ರು ಕೂಡ ನಮ್ಮ ರೈತ್ರುಗಳಿಗೆ ಸಹಾಯ ಮಾಡ್ತಾರೆ ಅಂತ ಅವ್ರಿಗೂ ಖುಷಿಯಾಗಿ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಗಳನ್ನ ಬೆಳೀತಾರೆ ಅವ್ರಿಗೂ ಲಾಭ ಸಿಗುತ್ತೆ ಮತ್ತು ಸಮಾಜಕ್ಕೂ ಒಂದೊಳ್ಳೆ ಬೆಳೆಗಳು ಸಪ್ಲೈ ಆಗುತ್ತೆ ಅವಾಗಲು ಕೂ ಹಸಿವನ್ನು ನೀಗಿಸ್ಬೌದು ಯಾಕೆಂದ್ರೆ ರೈತರು ಬೆಳೆಯೋ ಅನ್ನದ ಅವ್ರು ಬೆಳೆಯೋ ಅಕ್ಕಿಯಿಂದಲೇ ನಾವು ಅನ್ನ ಊಟ ಮಾಡುವುದು ಆದ್ರಿಂದ ನಾವಾದಷ್ಟು ರೈತ್ರುಗಳು ಗೆ ಸಪೋರ್ಟ್ ಮಾಡಿದಷ್ಟು ನಮ್ಮ ದೇಶಕ್ಕೆ ಒಳ್ಳೆದಂತಯೇ ಹೇಳೊಕ್ಕೆ ಇಷ್ಟಪಡ್ತೀನಿ